ಕಲೆ ಅನ್ನೋದು ಮುಖ್ಯವಾಗಿರೋ ಅಂತ ಒಂದು ಅಂಶ ಅದು ಎಲ್ಲರಲ್ಲೂ ಕೂಡ ಅವರದೇ ಆದಂಥ ಒಂದು ಕಲೆನ ಅಳ್ವ್ ಅಳವಡ್ಸ್ಕೊಂಡಿರ್ತಾರೆ ಇವಾಗ ನನಗೆ ಬಂದುಬಿಟ್ಟು ನನ್ನದು ಪೇಂಟಿಂಗ್ ಇವಾಗ ಪೇಂಟಿಂಗ್ ಅಂತ ಬಂದುಬಿಟ್ರೆ ಇವಾಗ ಪೇಂಟಿಂಗ್ ಆ ಕಲೆ ಇರೋರು ಮುಂದೆ ಇವಾಗ ಯಾವುದೇ ಉದ್ಯೋಗ ನಮಗೆ ಸಿಗಲಿಲ್ಲ ಅನ್ನೋ ಸಂದರ್ಭದಲ್ಲೂ ಕೂಡ ಯಾಲ್ ಈ ಥರ ಯಾವುದೋ ಒಂದು ನಮ್ಮ ಕೈಯಲ್ಲಾದಂಥ ಒಂದು ಪೇಂಟಿಂಗನ್ನ ಮಾಡಿ ಮಾರ್ಬೋದು ಅದಾದ ಮೇಲೆ ಎಂಬ್ರೈಡಿಂಗ್ ಅಂತಾರಲ್ಲ ಅಂದರೆ ಕೈಹೊಲಿಗೆ ಅದು ಕೂಡ ಅಷ್ಟೇ ಯೂಟ್ಯೂಬ್ ಕ್ಲಾಸಸ್ ತುಂಬಾ ಇರ್ತವೆ ಈ ಬರೀ ಕೈಹೊಲಿಗೆ ಅನ್ನೋದಷ್ಟೇ ಅಲ್ಲ ನೀವು ಕಂಪ್ಯೂಟರ್ ಕಲಿತಿಲ್ವಾ ಅದಕ್ಕೂ ಕೂಡ ಯೂಟ್ಯೂಬ್ ಚನಲ್ಸ್ ಇರುತ್ತೆ ಮತ್ತು ನೀವು ಒಂದು ಏನೋ ಇವಾಗ ಮಣ್ಣಿಂದ ಗಣಪನ್ನ ಮಾಡಬೇಕು ಯಾವ ಥರ ಮಾಡಬೇಕು ನನಗೇನೂ ಅದ್ರದ್ದು ವಿ ಆ ವಿಷ್ಯದ ಬಗ್ಗೆ ನನಗ್ಯಾವ್ದೇ ಕೂಡ ವಿದ್ಯೆಯಿಲ್ಲ ಐಡಿಯಾಸ್ ಇಲ್ಲ ಅನ್ನೋ ಟೈಮಲ್ಲಿ ನಾವು ಯೂಟ್ಯೂಬ್ ತೊಗೊಂಡು ನಾವು ಅದಕ್ಕೆ ಹೇಳದ್ರೆ ಸಾಕು ನಮ್ಗೆ ಈ ಥರ ಅಂತ ಅದು ಅದಕ್ಕೆ ಬೇಕಾದ ವಿಡಿಯೋಸೆಲ್ಲಾ ತೋರಿಸುತ್ತೆ ಹಾಗೆ ಮತ್ತೆ ಮೆಹಂದಿ ನನಗೆ ಮೆಹಂದಿ ಬರೋಲ್ಲ ನಾನು ಯೂಟ್ಯೂಬ್ ನೋಡ್ಬೋದು ಯೂಟ್ಯೂಬ್ ನೋಡ್ಕೊಂಡು ಅವ್ರು ಯಾವ ಥರ ಯಾವ ಥರ ಫಸ್ಟು ಯಾವ ಥರ ಲೈನ್ ಹಾಕ್ಕೋಬೇಕು ಯಾವ ಥರ ಗೆರೆನಾ ಎಳೀಬೇಕು ಅಂತ ಹೇಳ್ಕೊಡ್ತಾರೆ ಅದರಿಂದ ನಾವು ಯೂಟ್ಯೂಬ್ ಚಾನೆಲ್ಸಿಂದಾನೂ ತುಂಬಾ ತಿಳ್ಕೊಳೋದಿದೆ